ನಾವು ಮಕ್ಕಳಿದ್ದ ಮನೆಯವರು ಯಾಕಂತೇಳಿದರೆ ಮಕ್ಕಳಿಗೆ ನಾವು ಒಳ್ಳೆಯ ಬುದ್ಧಿಯನ್ನು ಕಲ್ಸಿಕೊಡಬೇಕು ಶಾಲೆಗೆ ಹೋಗುವಾಗ ಹೇಳಬೇಕು ನಾವು ಅವ ಬೇರೆ ಇವ ಬೇರೆ ಅವರು ಬೇರೆ ಅಂತೇಳಿ ಯಾವುದೂ ಮಾತನಾಡಬಾರದು ಉಪಾದ್ಯಾಕ್ಷರು ಹೇಳಿಕೊಟ್ಟ ಮಾತನ್ನು ಮಾತ್ರ ಕೇಳಿ ನಾವು ಬರಬೇಕು ಅವರತ್ತಿನೂ ಚೆನ್ನಾಗಿ ಮಾತಾಡಿದ್ದರೆ ನಮ್ಮ ಪ್ರಪಂಚದಲ್ಲಿ ಜಗಳವೆಂಬುದೇ ಇರುವುದಿಲ್ಲ ಇನ್ನು ಮುಂದಕ್ಕಾದರೂ ಈ ಧಾರ್ಮಿಕ ಇದು ಒಳ್ಳೆಯದನ್ನು ನಡೆಸಿಕೊಂಡು ಬಂದರೆ ನಮ್ಮ ಊರಿಗೆ ಬಾರಿ ಒಳ್ಳೆಯ ಹೆಸರು ಸಹ ಬರ್ತದೆ ಆದ್ದರಿಂದ ನಾವು ಗಲಾಟೆ ಕದನಕ್ಕೆ ಅಲ್ಲಿ ನಾಲ್ಕು ಜನ ಸೇರಿದರೆ ನಾವು ಹೋಗಿ ಅದರ ಹತ್ತಿರ ಹೋಗಿ ನಾಲ್ಕು ಜಗಳ ಮಾಡುವುದಲ್ಲ ಯಾಕಂತೇಳಿದರೆ ಅದು ದೊಡ್ಡದೇ ಆಗುವುದು ಆದ್ದರಿಂದ ಇನ್ನೂ ತಿಳಿದವರಾದರೂ ಇನ್ನು ಮುಂದಕ್ಕಾದರೂ ಒಂದು ಸಣ್ಣ ವಿಷಯವನ್ನು ದೊಡ್ಡದು ಮಾಡುದನ್ನು ಬಿಟ್ಟು ಬಿಟ್ಟು ಇನ್ನು ಮುಂದಿನ ಒಳ್ಳೆಯ ಧಾರ್ಮಿಕ ಇದರಲ್ಲಿ ಉಪಯೋಗ ಮಾಡಬೇಕು ಯಾಕಂತೇಳಿದರೆ ಮಕ್ಕಳು ಮನೆಗೆ ಬರುವಾಗ ಅಳುತ್ತಾ ಬರ್ತಾರೆ ಅವ್ರು ಹಾಗೆ ಹೇಳಿದರು ಹೀಗೆ ಹೇಳಿದರು ಆ ಜಾತಿ ಭೇದವನ್ನೆಲ್ಲ ಬಿಟ್ಟು ಒಳ್ಳೆಯ ಶಿಕ್ಷಣವನ್ನು ಮನೆಯಲ್ಲಿ ಬಂದು ಆ ಪುಸ್ತಕವನ್ನು ತೆಗೆದು ಒಳ್ಳೆಯ ರೀತಿಯಲ್ಲಿ ಅದನ್ನು ಓದಿ ಕೂತ್ಕೊಂಡರೆ ಅದು ಶಾಲೆಗೆ ಹೋಗುವಾಗ ಒಳ್ಳೆಯ ಸ್ನಾನ ಮಾಡಿ ಒಳ್ಳೆಯ ಬಟ್ಟೆ ಹಾಕಿ ಹೋಗಿ ಅಲ್ಲಿ ಮಾ ಉಪಾಧ್ಯಾಯರು ಹೇಳಿದ ಪಾಠವನ್ನು ಹೇಳಿ ಅದನ್ನು ಚೆನ್ನಾಗಿ ಓದಿಕೊಂಡರೆ ಮಕ್ಕಳು ಒಳ್ಳೆಯ ಸ್ಥಾನಮಾನವನ್ನು ಗಳಿಸ್ತಾರೆ ಸಣ್ಣದ್ದಿ ನನ್ನಲ್ಲಿಯೂ ಸಹ ನಾವು ಮನೆಯಲ್ಲಿ ಅವರಿಗೆ ಒಳ್ಳೆಯ ಉಪದೇಶವನ್ನು ಕೊಡಬೇಕು ಯಾಕಂತೇಳಿದರೆ ನಾವೇನು ತಪ್ಪು ಮನೆಯಲ್ಲಿ ಜಗಳ ಮಾಡಿದರೆ ಮಕ್ಕಳ ಅದನ್ನೇ ಕಲಿತು ಹೊರಗಿನವರ ಹತ್ರ ಜಗಳ ಮಾಡ್ತಾರೆ ಇದು ಮನೆಯಲ್ಲಿ ಹುಟ್ಟಿದನ್ನ ಹೊರಗೆ ಬಿಸಾಡ್ತಾರೆ ಆರ್ಯ ಆ ರೀತಿಯಾಗಿ ಇರಬಾರದು ಇನ್ನು ಮುಂದಾಕ್ಕಾದರೂ ನಮ್ಮ ಸಮಾಜದಲ್ಲಿ ಎಲ್ಲರು ಒಂದೇ ಸಮಾನ ಅಂತೇಳಿ ನೋಡಬೇಕು ಅವ್ರು ಚರ್ಚಿಗೆ ಹೋಗ್ತಾರೆ ಅವರ ಮಸೀದಿಗೆ ಹೋಗ್ತಾರೆ ಅವ್ರು ದೇವಸ್ಥಾನ ಹೋಗುತ್ತ ಇನ್ಸಲ್ಡ್ ಮಾಡ್ಬಾರದು ಎಲ್ಲಿಗೂ ನಾವು ಹೋಗಿದ್ದು ದೂರದಲ್ಲಿ ಕೈ ಮುಗಿದು ಬರ್ಬೋದು ಆದರೆ ಸಮಸ್ಯೆಗಳನ್ನು ಆದಷ್ಟು ಚೆನ್ನಾಗಿ ನೋಡ್ಕೊಂಡರೆ ನಮ್ಮ ದೇಶವು ಇನ್ನಷ್ಟು ಬೆಳಗ್ತದೆ ಯಾಕಂತೀರಿ ಜಗಳ ಕದನ ಯಾವಾಗಲೂ ಮುಂದುವರಿಬಾರದು ಯಾಕಂತೇಳಿದರೆ ಇಲ್ಲಿ ಈಗಿನ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಮನೆಯವರು ಕೊಡಬೇಕು ಮಕ್ಕಳೇ ಶಾಲೆಗೆ ಹೋಗುವಾಗ ಜಾಸ್ತಿ ಕೋಪ ಮಾಡ್ಕೊಳ್ಬಾರದು ಪುನಃ ಅಲ್ಲಿ ಮೇಷ್ರುಗಳು ಹೇಳಿದ್ದ ಮಾತನ್ನು ಕೇಳಿ ಒಳ್ಳೆಯ ರೀತಿಯಲ್ಲಿ ಬರಬೇಕು ಅರ್ಧ ಗಂಟೆ ಊಟಕ್ಕೆ ಬಿಡುವಾಗ ನಿಮ್ಮ ಕೆಲಸ ಎಷ್ಟುಂಟ ಅಷ್ಟೇ ಮಾಡಿ ಒಳಗೆ ಹೋಗಿ ಸೇರಿ ಬೆಂಚಿನಲ್ಲಿ ಕುತ್ಕೊಳ್ಬೇಕು ಅದಲ್ಲದೆ ನೀವು ಅಂಗಡಿ ಬಾಗಿಲಿಗೆ ಅಲ್ಲಿ ಇಲ್ಲಿ ಹೋಗಿ ನೀವು ಬರೇ ಕೆಟ್ಟದ್ದನ್ನು ಮಾತಾಡ್ಬಾರದು ಒಳ್ಳೆಯ ರಸ್ತೆ ಬದಿಯಲ್ಲಿದ್ದದ್ದನ್ನ ತಿಂಡಿ ತಿಂದು ನೀವು ಬೇಕಾದಾಗೆ ಮಾಡ್ಕೊಳ್ಳುದು ಅದು ಸರಿ ಅಲ್ಲ ಅಂದರೆ ಒಬ್ಬಳ ಮಕ ಮಕ್ಕಳ ಹತ್ರ ಹಣ ಇರ್ತದೆ ಇನ್ನೊಬ್ಬರ ಮಕ್ಕಳಲ್ಲಿ ಹಣ ಇರುದಿಲ್ಲ ಹಾಗಾಗಿ ಆ ಮಕ್ಕಳಿಗೆ ಎಷ್ಟು ನೋವೋಗ್ತದೆ ಹಾಗಾಗಿ ಅಂಥದ್ದನ್ನು ಬಿಟ್ಟು ನೀವು ಏನಾದ್ರಿದ್ದರೆ ಮಕ್ಕಳು ತಾಯಿಯರು ಟಿಫಿನ್ನಲ್ಲಿ ಹಾಕಿದ್ದರೆ ಅದನ್ನೇ ಸೇವಿಸಿ ತಿಂದು ಮನೆಯಲ್ಲಿ ಬಂದು ತಿನ್ನಿರಿ ಮಕ್ಕಳ ಎದುರಿಗೆ ನೀವು ಅಂಗಡಿಗೋಗಿ ಬೇಕಾದ್ದನ್ನು ತಿನ್ನುದು ಅದು ನನಗೆ ಸರಿ ಕಾಣುದಿಲ್ಲ ಅದು ಅರ್ನೊಂದು ಬಿಟ್ಟು ಬಿಡಬೇಕು ನೀವು ಮಕ್ಕಳಾಗಿ ಮುಂದಿನ ಸೇವೆಯಲ್ಲಿ ಭಾಗವಹಿಸಿ ನಿಮಗೂ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಬೇಕಂತೇಳಿ ನಾನು ಹಾರೈಸ್ತೀನಿ